ನಾನು ಶಾಲೆಯಲ್ಲಿ ತುಂಬ ವಿಜ್ಞಾನಿಗಳ ಬಗ್ಗೆ ಕಲಿತಿದ್ದೇನೆ ಹಾಗೆ ನನಗೆ ವಿಜ್ಞಾನಿಗಳ ಬಗ್ಗೆ ತುಂಬ ಕಲಿಯಲು ತುಂಬ ಕುತೂಹಲ ಕೂಡ ಇತ್ತು ಹಾಗಾಗಿ ನಾನು ಎಂಟು ಒಂಬತ್ತು ಹತ್ತನೇ ತರಗತಿಯಲ್ಲಿ ತುಂಬ ವಿಜ್ಞಾನಿಗಳ ಬಗ್ಗೆ ತಿಳಿದಿದ್ದೆ ವಿಜ್ಞಾನಿಗಳ ಬಗ್ಗೆ ಅಂತ ಹೇಳಿದರೆ ನಮ್ಮ ಭಾರತೀಯ ವಿಜ್ಞಾನಿಯಲ್ಲಿ ಹೇಳಬೇಕಾದ್ರೆ ಎ ಪಿ ಜೆ ಅಬ್ದುಲ್ ಕಲಾಂ ಆಗಿರ್ಬೋದು ಸಿ ವಿ ರಾಮನ್ ಆಗಿರ್ಬೋದು ಇವರೆಲ್ಲ ತುಂಬ ಒಳೊಳ್ಳೆ ವಿಜ್ಞಾನಿಗಳು ನಮ್ಮ ಭಾರತಕ್ಕೆ ತುಂಬ ಹೆಸರು ತಂದಂಥ ವಿ ವಿಜ್ಞಾನಿಗಳು ಅಂತ ಹೇಳ್ಬೋದು ನಮ್ಮದು ಎ ಪಿ ಜೆ ಅಬ್ದುಲ್ ಕಲಾಂ ಅಂತೇಳಿ ನನ್ನದು ತುಂಬ ಇಷ್ಟ ಈಗ ಕೂಡ ನಾನು ಅವರ ತುಂಬ ಹೇಳಿದಂಥ ಮಾತುಗಳನ್ನು ಯಾವಾಗಲು ನಾನು ನೋಡ್ತಾ ಇರ್ತೇನೆ ನಮ್ದು ಎ ಪಿ ಜೆ ಅಬ್ದುಲ್ ಕಲಾಂ ಅವರೊಂದು ವಿಜ್ಞಾನಿಗಳು ಮಾತ್ರ ಅಲ್ಲ ನಮ್ಮ ಇಂಡಿಯಾದ್ದು ಹನ್ನೊಂದನೆಯದು ಪ್ರೆಸಿಡೆಂಟ್ ಕೂಡಾ ಆಗಿದ್ದರು ನಮ್ಮ ಇಂಡಿಯಾದ ಹಾಗೆ ಅವರು ತುಂಬ ಅವರು ಅಕ್ಟೋಬರ್ ಹದಿನೈದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತಲ್ಲಿ ಜನಿಸಿದವರು ಅವರಿಗೆ ನಮ್ಮ ಇಂಡಿಯಾದಲ್ಲಿ ಭಾರತ ರತ್ನ ಅಂತ ಸ್ ಪುರಸ್ಕಾರ ಸನ್ಮಾನ ಕೂಡ ಸಿಕ್ಕಿದೆ ಅದೇ ರೀತಿ ಸಿ ವಿ ರಾಮನ್ ಕೂಡ ಹೇಳ್ಬೋದು ಸಿ ವಿ ರಾಮನ್ ಕೂಡ ತುಂಬ ಒಳ್ಳೆ ವಿಜ್ಞಾನಿ ಅಂತ ಹೇಳ್ಬೋದು ಅವರು ಅವ್ರಿಗೆ ಏನಂತ ಹೇಳಿದರೆ ಅವರು ಭಾರತ ತಜ್ಞ ಅಂದರೆ ಗಣಿತಜ್ಞದಲ್ಲಿ ತುಂಬ ಪ್ರಖ್ಯಾತ ಆಗಿದ್ದರು ಅವರಿಗೂ ಕೂಡ ತುಂಬ ಒಳ್ಳೊಳ್ಳೆಯ ನೊಬೆಲ್ ಪ್ರೈಸ್ ಕೂಡ ಸಿಕ್ಕಿದೆ ಹಾಗಂತ ಹೇಳಿದೆ ಅವರೆಲ್ಲ ನಮ್ಮ ತುಂಬ ವಿಜ್ಞಾನಿಗಳು ಇದ್ದಾರೆ ಹೇಳ್ಬೋದು ವಿಶ್ವೇಶ್ವರಯ್ಯ ಇದ್ದಾರೆ ಹಾಗಂತ ನಾನು ಯಾವುದೋ ವಿಜ್ಞಾನಿಗಳ ಬಗ್ಗೆ ಅಂತೇಳದಕ್ಕೆ ಹೇಳಿಕೋದ್ರೆ ತುಂಬ ಸಮಯ ಆಗ್ಬೋದು ಹಾಗೆ ಗೊತ್ತಿದ್ದಂಥ ಒಂದು ಎರಡು ಮೂರು ವಿಜ್ಞಾನಿಗಳ ಬಗ್ಗೆ ನಾನಿಮಗೆ ಇಲ್ಲಿ ಹೇಳಿದೆ ಹಾಗೆ ನನಗೆ ವಿಜ್ಞಾನಿಗಳಂತ ಹೇಳಿದ್ರೆ ತುಂಬ ಇಷ್ಟ ಯಾಕಂತೇಳಿದರೆ ಈಗ ಈಗ ರಿಸೆಂಟ್ಲಿ ಗೊತ್ತಿರುವ ಹಾಗೆ ಇಸ್ರೋ ನಮ್ಮದು ಇಷ್ಟು ತುಂಬ ಒಂದು ಇಡೀ ಇದರಲ್ಲಿ ನಮ್ಮ ಭಾರತಕ್ಕೆ ಒಂದು ಒಳ್ಳೆ ಹೆಸರನ್ನು ತಂದಿದೆ ಅಂತ ಹೇಳ್ಬೋದು ಇದಿಷ್ಟನ್ನ ಹೇಳ್ಲಿಕ್ಕೆ ನಾನು ಇಷ್ಟಪಡ್ತೇನೆ